ನಾನು ಜಾಸ್ತಿ ಭೇಟಿ ನೀಡುವ ಸ್ಥಳ ಅಂತ ಹೇಳಿದರೆ ದೇವಸ್ಥಾನ ನಮ್ಮ ಊರಲ್ಲಿ ಎರಡು ದೇವಸ್ಥಾನಗಳು ಇವೆ ಒಂದು ಮಾರಿಗುಡಿ ಮತ್ತೆ ನಮ್ಮ ಕಾಪುವಲ್ಲಿ ಜನಾರ್ದನ ದೇವಸ್ಥಾನ ದೇವಸ್ಥಾನ ಅಲ್ಲಿ ಮಾರಿಗುಡಿಗೆ ನಾನು ಪ್ರತಿ ಮಂಗಳವಾರ ಮಂಗಳವಾರ ಭೇಟಿ ನೀಡ್ತೇನೆ ಅಲ್ಲಿ ಒಂದು ಹೋಗಿ ಬಂದರೆ ನಮ್ಮ ಮನಸ್ಸಿನ ದುಃಖ ಕಷ್ಟ ಎಲ್ಲ ನಿವಾರಣೆ ಆಗಿ ಖುಷಿ ಅಂತ ಅನ್ನಿಸ್ತದೆ ಮನಸ್ಸಿಗೆ ಹಾಗೆ ಇನ್ನೊಂದು ದೇವಸ್ಥಾನ ಅಂತ ಹೇಳಿದರೆ ನಮ್ಮ ಊರಿದ್ದು ಕಾಪು ಜನಾರ್ಧನ ದೇವಸ್ಥಾನ ಅಲ್ಲಿ ವಾರಕ್ಕೆ ಶುಕ್ರವಾರ ಒಮ್ಮೆ ವಾರಕ್ಕೊಮ್ಮೆ ಹೋಗಿ ಭೇಟಿ ಕೊಟ್ಟು ಬರ್ತೇನೆ ಅಲ್ಲಿ ಹೋದರು ಅಲ್ಲಿ ಆ ದೇವರ ಕೃಪೆ ಒಳ್ಳೆ ಇದೆ ನಮಗೆ ನಮ್ಮಲ್ಲಿರೋ ಮನಸ್ಥಿತಿ ಏನೇ ಒಂದು ಕಷ್ಟ ಇದ್ದರೂ ಅಲ್ಲಿ ಹೋಗಿ ಹೇಳಿ ಬಂದರೆ ಅದು ಪರಿಹಾರ ಆಗ್ತದೆ ಹಾಗೂ ಮನಸ್ಸಿಗೆ ನೆಮ್ಮದಿ ಕೂಡ ಸಿಗ್ತದೆ ಹಾಗೆ ಮತ್ತೊಂದು ನಮ್ಮ ಕೃಷ್ಣಮಠ ನಮ್ಮ ಉಡುಪಿಯಲ್ಲಿರುವ ಕೃಷ್ಣಮಠ ಅಲ್ಲೂ ನಾವು ವಾರಕ್ಕೊಮ್ಮೆ ಬುಧವಾರ ಹಾಗೆಲ್ಲ ಹೋಗಿ ಭೇಟಿ ಕೊಡ್ತೇವೆ ಅಲ್ಲೂ ಸಾಕಷ್ಟು ನೋಡಲಿಕ್ಕೆ ಬೇಕಾದಂಥ ಇದು ಪ್ರದೇಶ ಸಹ ಇದು ನೋಡಲಿಕ್ಕೆ ಬೇಕಾದಂಥ ವಿಷಯ ತುಂಬ ಇದೆ ಹಾಗೂ ಅಲ್ಲಿ ದೇವರ ಕೃಪೆ ನಮಗೆ ಖುಷಿ ಒಳ್ಳೆ ಸಿಕ್ಕಿದೆ ಹಾಗೇ ದೇವಸ್ಥಾನಕ್ಕೆ ಭೇಟಿ ನೀಡೋದು ನನ್ನ ಹವ್ಯಾಸ ಅದು ಬಿಟ್ಟರೆ ನನ್ನದು ಮತ್ತೊಂದು ಕಡಲತೀರ ನಮ್ಮ ಕಾಪು ಅಲ್ಲೇ ಒಂದು ಕಡ ಬೀಚ್ ಇದೆ ಕಡಲ ತೀರ ಲೈಟ್ ಹೌಸ್ ಅಂತ ದೀಪಸ್ಥಂಬ ಕಡಲತೀರ ಅದಕ್ಕೆ ನಾವು ವಾರಕ್ಕೆ ಒಂದು ಸಣ್ಣ ಆದಿತ್ಯವಾರ ಮಕ್ಕಳಿಗೆ ರಜೆ ಇದ್ದ ಟೈಮಲ್ಲಿ ಹೋಗಿ ಭೇಟಿ ಕೊಟ್ಟು ಬರ್ತೇವೆ ಮಕ್ಕಳಿಗೂ ಖುಷಿ ಆಗ್ತದೆ ಮಕ್ಕಳಿಗೆ ಒಂದು ಸಮಯ ಕಳೆದ ಹಾಗೆ ಆಗ್ತದೆ ಅವರೊಟ್ಟಿಗೆ ನಾವು ಟೈಮ್ ಕಳೆದ ಹಾಗೆ ಆಗ್ತದೆ ಹಾಗೆ ನಾವು ಕುಟುಂಬ ಸಮೇತ ಫ್ಯಾಮಿಲಿ ಕುಟುಂಬದೊಟ್ಟಿಗೆ ಮಕ್ಕಳೊಟ್ಟಿಗೆ ಕಡಲತೀರಕ್ಕೆ ಭೇಟಿ ಕೊಡ್ತೇವೆ ಕಡಲತೀರ ಕಾಪು ಬಿಟ್ಟರೆ ಮತ್ತೆ ಒಂದು ಮಲ್ಪೆ ಕಡಲತೀರ ಸೈಂಟ್ ಮೆರೀಸ್ ಐಲ್ಯಾಂಡ್ ಅಂತ ಒಳ್ಳೆ ಪ್ರವಾಸಿ ತಾಣ ಅದು ದೂರ ದೂರದಿಂದ ಸಹ ಅಲ್ಲಿಗೆ ಭೇಟಿ ಕೊಡ್ತಾರೆ ತುಂಬ ಆದಿತ್ಯವಾರ ಹೋದರೆ ಫುಲ್ ಜನ ಸಂದಣಿ ಅಲ್ಲಿ ಹಾಗೆ ಹೋಗಿ ತಿರುಗಾಡ್ತಾ ಬರ್ತೇವೆ ಬಂದು ಅಲ್ಲಿ ಆಟ ಆಡಲಿಕ್ಕೆ ಮಕ್ಕಳಿಗೆ ಗಾಳಿಪಟ ಬಿಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಸಹ ಇದೆ ಅಲ್ಲಿ ಮಕ್ಕಳಿಗೂ ಒಳ್ಳೆ ಖುಷಿಯಾಗ್ತದೆ ಹಾಗೂ ನಮಗೂ ದೊಡ್ಡವರಿಗೂ ಒಳ್ಳೆ ಸಮಯ ಕಳಿಯಲಿಕ್ಕೆ ಒಳ್ಳೆ ಒಂದು ಅವಕಾಶ ಅದು ಅದು ಬಿಟ್ಟರೆ ಅಲ್ಲಿಂದ ನಾವು ಗಿಡ ಉದ್ಯಾನವನ ಪಾರ್ಕ್ ಅಂತ ಇದೆ ಅಜ್ಜರಕಾಡಲ್ಲಿ ಅಲ್ಲೂ ಹೋಗಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಬೇಕಾದಂತಹ ಸಾಮಗ್ರಿ ಸಹ ಇಲ್ಲಿ ಅಲ್ಲಿ ಇದೆ ಹಾಗೂ ಅಲ್ಲಿಯ ಉತ್ತಮ ಒಂದು ತಂಪಾದ ವಾತಾವರಣ ನಮಗೂ ಮನಸ್ಸಿಗೆ ಒಂದು ಹುಲ್ಲು ಲವಲವಿಕೆಯನ್ನು ನೀಡ್ತದೆ ಅಲ್ಲಿ ಹೋಗಿ ಬರು ವಾರಕ್ಕೊಮ್ಮೆ ಅಲ್ಲಿ ಹೋಗಿ ಭೇಟಿ ಕೊಟ್ಟು ಸಹ ನಾವು ಬರ್ತೇವೆ ಅದು ಬಿಟ್ಟರೆ ಇಲ್ಲಿ ನಮ್ಮನೆಯ ಮುಂಭಾಗದಲ್ಲಿ ಒಂದು ನರ್ಸರಿ ಇದೆ ಹೂವಿನ ಗಿಡವನ್ನು ಮಾರಾಟ ಮಾಡುವ ಸ್ಥಳ ಅಲ್ಲಿಯೂ ಬೇರೆ ಬೇರೆ ತರಹದ ಗುಲಾಬಿ ಮಲ್ಲಿಗೆ ಹಾಗೆ ದಾಸವಾಳ ವಿವಿಧ ರೀತಿಯ ಬೇರೆ ಬೇರೆ ಕಡೆಯಿಂದ ಬರುವಂಥ ಬೆಂಗಳೂರು ಆ ಕಡೆಯಿಂದ ಬರುವಂಥ ಗಿಡಗಳನ್ನೆಲ್ಲ ಮಾರಾಟ ಮಾಡ್ತಾರೆ ಹಾಗೂ ಬೇರೆ ಬೇರೆ ಹಣ್ಣು ಚಿಕ್ಕು ಮಾವು ಹಲಸು ಬೇರೆ ಬೇರೆ ಜಾಂಬು ನೆಲ್ಲಿ ಆ ಥರ ವಿವಿಧ ರೀತಿಯ ಗಿಡ ಹಣ್ಣುಗಳ ಗಿಡ ಸಹ ಅಲ್ಲಿ ಮಾರಾಟ ಮಾಡುತ್ತಾರೆ ಕೈಗೆಟಕುವ ದರದಲ್ಲಿ ಸಾಕು ಸಿಗ್ತದೆ ಅದನ್ನು ತಂದು ನೆಡುವ ಹವ್ಯಾಸ ನನಗೆ ಅಲ್ಲಿ ಜಾಸ್ತಿ ಹೋಗುವ ಇದು ಹವ್ಯಾಸ ಇದೆ ಅದು ಬಿಟ್ಟರೆ ಮತ್ತೆ ಹೋಗೋದು ನಾವು ಕಡ್ ಹಾಗೆ ಬೀಚ ಕಡಲ ತಡಿಗೆಲ್ಲ ಹೋಗಿ ಬಂದರೆ ಹಿಂದೆ ಬರುವಾಗ ಒಂದು ಹೋಟೆಲಿಗೆ ಭೇಟಿ ಕೊಟ್ಟು ಅಲ್ಲಿ ಮಕ್ಕಳೊಟ್ಟಿಗೆ ತಿಂಡಿ ತಿಂದು ಬಂದು ಹಾಗೆಯೇ ಸಮಯವನ್ನು ಕಳಿತೇವೆ ಅದು ಸಹ ಒಂದು ಜಾಸ್ತಿ ಭೇಟಿ ನೀಡುವ ನನ್ನದು ಅದು ಒಂದು ಪ್ರದೇಶ ಆಗಿರುತ್ತದೆ ಅದು ಅದು ಅದಲ್ಲದೆ ಮತ್ತೆ ಹೋಗುವುದೆಂದ್ರೆ ನಾವು ಟ್ರೀ ಪಾರ್ಕ್ ಅಂತ ಸಾಲು ಮರದ ತಿಮ್ಮಕ್ಕ ಟ್ರೀ ಪಾರ್ಕ್ ಅಂತ ಇದೆ ಸಂತೆಕಟ್ಟೆಯಲ್ಲಿ ಅಲ್ಲಿ ಒಂದು ಒಮ್ಮೊಮ್ಮೆ ಜಾಸ್ತಿ ತಿಂಗಳಿಗೊಮ್ಮೆ ಆದರೂ ಹೋಗಿ ಬರ್ತೇವೆ ನಾವು ಅಲ್ಲಿ ಸಹ ಮಕ್ಕಳಿಗೆ ಆಡಲಿಕ್ಕೆ ಬೇಕಾದಂಥ ತುಂಬ ಜೋಕಾಲಿ ಮತ್ತು ತೂಗು ಸೇತುವೆ ಥರ ಆ ಥರ ಅದೆಲ್ಲ ಇದೆ ಅಲ್ಲಿ ಅದು ಸಹ ಒಳ್ಳೆಯ ಸಮಯ ನಾವು ಕಳೀಲಿಕ್ಕೆ ಒಂದು ಒಳ್ಳೆ ಪ್ರಶಸ್ತ ಸ್ಥಳ ಅದು ಸಹ ಪ್ರವಾಸಿ ತಾಣ ಸಹ ಅಂತ ಹೇಳ್ಬೋದು ಅಲ್ಲಿ ಅಲ್ಲಿ ಸಹ ಬೇರ್ಬೇರೆ ಕಡೆಯಿಂದ ಪ್ರವಾಸಿಗರು ಸಹ ಬರ್ತಾರೆ ಅಲ್ಲಿ ಊಟ ತಿಂಡಿ ಅಂತ ಪ್ರಸ್ ವ್ಯವಸ್ಥೆ ಸಹ ಇದೆ ಅಲ್ಲಿ ಆ ಥರ ಮತ್ತೆ ನೋಡಲಿಕ್ಕೂ ಇದಾ ಪ್ರ ಒಂಥರ ಪ್ರವಾಸಿ ತಾಣದ ಥರ ಇದೆ ಅದು ಅಲ್ಲೂ ಭೇಟಿ ಕೊಟ್ಟು ಬರ್ತೇವೆ ನಾವು ಅದು ಬಿಟ್ಟರೆ ಅಷ್ ಇದು ಅಷ್ಟು ಮತ್ತೆ ನಾವು ಹೀಗೆ ಬೇರೆ ಪ್ರವಾಸಿ ತಾಣ ಅಂತ ಹೇಳಿದರೆ ಮಲ್ಪೆ ಕಡಲ ಅದು ಹೇಳಿದೆ ಅಷ್ಟೇ ಅಷ್ಟೆಲ್ಲ ಹೋಗಿ ಬರುವ ಪ್ರದೇಶ ಉಂಟು ಅಷ್ಟೇ